ನಮ್ಮ ಕುಟುಂಬದವರ ಜೊತೆ ನಾವು ವರ್ಷದಲ್ಲಿ ಒಮ್ಮೆ ಭೂತ ಭೂತಾರಾಧನೆ ಮಾಡ್ತೀವಿ ಭೂತಾರಾಧನೆ ಮಾಡುವಾಗ ನಾವೆಲ್ಲ ಕುಟುಂಬದವರೆಲ್ಲ ಎಲ್ಲ ಬಂಧುಗಳೆಲ್ಲ ಬಂದು ನಾವು ಒಟ್ಟಿಗೆ ಇದ್ದು ನಮ್ಮ ತುಂಬ ಕೋಳಿ ಕೋಳಿಯೆಲ್ಲ ತುಂಬ ತರ್ತಾರೆ ನಾವೂ ತರ್ತೇವೆ ಎಲ್ಲ ಅಡುಗೆ ಮನೆಯಲ್ಲಿ ಕೂತು ನಾವು ಆಗ ಮಿಕ್ಸಿ ಗ್ರೈಂಡರಿಗೆಲ್ಲ ಇದು ಮಾಡುವುದಿಲ್ಲ ನಮ್ಮ ದೊಡ್ಡ ದೊಡ್ಡ ಕಲ್ಲು ಉಂಟು ಅದರಲ್ಲೆಲ್ಲ ಒಟ್ಟುಗೂಡಿ ನಾವು ಮೂರು ನಾಲ್ಕು ಮಂದಿ ಒಟ್ಟಿಗೆ ಕೂತು ಎಲ್ಲ ಅರೆದು ಅದು ಸುಕ್ಕ ಸಾರು ಮೀನಿನ ಸಾರು ಮತ್ತು ತರಕಾರಿ ಎಲ್ಲ ಮಾಡಿ ತುಂಬ ಮಂದಿ ಬಂದು ಅಡುಗೆ ಮನೆಯಲ್ಲೇ ಇದ್ದು ತುಂಬ ನಮಗೆ ಒಂದು ಅದೊಂದು ತುಂಬ ಹಬ್ಬದ ಹಾಗೆ ಮತ್ತು ಈ ಗಣೇಶ ಹಬ್ಬ ಬರುವಾಗ ಆಗ ಕೂಡ ಸಂಬಂಧದವರು ಬಂದರೆ ಆ ಗಣೇಶನಿಗೂ ಕೂಡ ಹಬ್ಬದ ತಿಂಡಿಯೆಲ್ಲ ಅಡುಗೆ ಮನೆಯಲ್ಲಿ ಮಾಡಿ ನಮ್ಮ ಎಲ್ಲ ಸಂಬಂಧದವರು ಬಂದು ಮಾಡ್ತಾರೆ ಮತ್ತು ನಾವೆಲ್ಲ ಕೂತು ನಮ್ಮದೆಲ್ಲ ವಿಷಯವನ್ನೆಲ್ಲ ಮಾತಾಡ್ತ ಅಡುಗೆ ಮನೆಯಲ್ಲಿ ಕಾಲ ಕಳೀತೇವೆ ಮತ್ತು ದೀಪಾವಳಿಗೆ ಕೂಡ ಹಾಗೆ ನಾವು ತುಂಬ ಈ ಇದು ಕಜ್ಜಾಯ ಎಲ್ಲ ಮಾಡಿ ದೇವರಿಗೆ ಮತ್ತೆ ನಮಗೆ ಇಲ್ಲಿ ಎಲ್ಲ ನಮ್ಮ ಕುಟುಂಬದವರು ದೀಪಾವಳಿಗೂ ಬಂದೆಲ್ಲ ನಮ್ಮದು ದೇವರಿಗೊಂದು ಮುಡಿಪು ಅಂತ ಇಡ್ತೇವೆ ಆ ಮುಡಿಪಿಗೆ ಹಣವೆಲ್ಲ ಹಾಕುವಾಗ ಎಲ್ಲ ಕುಟುಂಬದವರು ಬರ್ತೇವೆ ಆಗ ಎಲ್ಲ ನಾವು ಅಡುಗೆ ಮನೆಯಲ್ಲಿ ಕೂತು ದೇವರಿಗೆಲ್ಲ ಕಜ್ಜಾಯ ಅದು ಕಜ್ಜಾಯ ಮತ್ತು ಇದೆಲ್ಲ ಮಾಡಿ ಎಲ್ಲ ಕುಟುಂಬದವರೊಟ್ಟಿಗೆ ಮತ್ತು ಅದು ನಾವು ತುಂಬ ತಿಂಡಿ ತಿನಿಸೆಲ್ಲ ತುಂಬ ಮಾಡ್ತೇವೆ ದೇವರಿಗೆ ಇಡಲಿಕ್ಕೆ ಮತ್ತು ಪಂಚಕಜ್ಜಾಯ ಮಾಡ್ತೇವೆ ಹೀಗೆ ಅಡುಗೆ ಮನೆಯಲ್ಲೆಲ್ಲ ಹೆಂಗಸರು ಮಕ್ಕಳು ಎಲ್ಲ ಕೂತು ಆಗ ಹಬ್ಬ ದಿವಸ ತುಂಬ ಗೌಜಿಯಲ್ಲಿ ಹೋಗ್ತದೆ ಮತ್ತು ನಮ್ಮದು ಏನಾದರೂ ಹಬ್ಬ ಹರಿದಿನ ಬರುವಾಗ ಜಾಸ್ತಿಯಾಗಿ ಅಡುಗೆ ಮನೆಯಲ್ಲೇ ನಾವು ಇರುವುದು ಹೀಗೆ ಅಡುಗೆ ಮನೆಯಲ್ಲಿ ಜಾಸ್ತಿ ಮಕ್ಕಳು ಮತ್ತು ನಾವು ಹೆಂಗಸರು ಜಾಸ್ತಿಯಾಗಿ ಇರ್ತೇವೆ